ನಮ್ಮ ಜೀವಿತದಲ್ಲಿ ತಂತ್ರಜ್ಞಾನ ಬದಲಾವಣೆ ತುಂಬಾ ಆಗಿದೆ ಅಂದರೆ ಮುಂಚೆ ಎಲ್ಲ ಮೊಬೈಲ್ ಟಿ ವಿ ಎಲ್ಲ ಇರಲಿಲ್ಲ ಫ್ಯಾನ್ ಅದು ಫ್ಯಾನ್ ಇರಲಿಲ್ಲ ಬೀಸಣಿಗೆಯಲ್ಲಿ ಇದು ಬೀಸ್ತಿದ್ದರು ಅಂದರೆ ಈಗ ಒಂದು ಮರದಡಿಯಲ್ಲಿ ಕೂತ್ಕೊಂಡು ಗಾಳಿಯೆಲ್ಲ ಗಾಳಿ ಮರದಲ್ಲಿರುವ ಗಾಳಿಯನ್ನು ಇದು ಮಾಡ್ತಿದ್ದರು ಆದರೆ ಈಗೆಲ್ಲ ಈ ಫ್ಯಾನ್ ಮಿಕ್ಸಿ ಎಲ್ಲ ಬಂದಿದೆ ದುಂಬೇ ಮುಂಚೆಯೆಲ್ಲ ಇದು ಇಲ್ಲ ಮಿಕ್ಸಿ ಇರಲಿಲ್ಲ ಅಂದರೆ ಕೈಯಲ್ಲೆ ಇದು ಮಾಡ್ತಿದ್ದರು ಕಲ್ಲಲ್ಲಿ ಪದಾರ್ಥ ಎಲ್ಲ ಮಾಡ್ತಿದ್ದರು ಆದರೆ ಈಗ ಮಿಕ್ಸಿ ಬಂದಿದೆ ಆನಂತರ ಎ ಸಿ ಎ ಸಿ ಎಲ್ಲ ಬಂದಿದೆ ಆನಂತರ ಈ ಉದ್ಯೋಗಕ್ಕೆ ಸಹ ಈಗ ತುಂಬ ಜಾಸ್ತಿ ಕಂಪ್ಯೂಟರ್ ನಾಲೇಜ್ ಬೇಕು ಅಂದರೆ ಜಾಸ್ತಿ ಅಂದರೆ ಮುಂಚೆ ಎಲ್ಲ ಸಣ್ಣ ಸಣ್ಣ ಮೊಬೈಲ್ ಇತ್ತು ಈಗ ದೊಡ್ಡದು ಬಂದಿದೆ ಅಂದರೆ ಈ ಕೊರೋನದ ಕಾಲದಲ್ಲಿ ಎಲ್ಲ ಆನ್ಲೈನ್ ಕ್ಲಾಸ್ ಆಗಿ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರ್ತದೆ ಅಂದರೆ ಅದು ಜಾಸ್ತಿ ಸಹ ಯೂಸ್ ಮಾಡಬಾರ್ದು ಅದರಿಂದ ತುಂಬ ಎಫೆಕ್ಟ್ ಆಗ್ತದೆ ಆನಂತರ ಮೊಬೈಲ್ ಅಂದರೆ ಹಿರಿಯ ಅಂದರೆ ಹಿರಿಯರಲ್ಲೆ ಜಾಸ್ತಿ ಅಂದರೆ ಅಂದರೆ ತಂತ್ರಜ್ಞಾನ ಎಲ್ಲ ಬಳಕೆ ಮಾಡಿರಲಿಲ್ಲ ಆದರೆ ಈಗಿನದ್ದು ತುಂಬಾ ತಂತ್ರಜ್ಞಾನ ಮುಂದುವರಿದಿದೆ ಉದ್ಯೋಗಕ್ಕೆಲ್ಲಾ ಇದೆಲ್ಲ ಎಲ್ಲ ವಸ್ತು ಕುತ್ಕೊಳ ಈಗ ಕೂತ್ಕೊಂಡು ತಿನ್ಬೋದು ಅಂದರೆ ಜಾಸ್ತಿ ಮನೆಯೆಲ್ಲ ಕೆಲಸ ಮಾಡಲಿಕ್ಕಿಲ್ಲ ಎಲ್ಲ ಮಿಷಿನ್ ಎಲ್ಲ ಬಂದಿದೆ ಹೋಟೆಲ್ಗಳಲೆಲ್ಲ ರೋಬೋಟ್ ಅದೇ ರೋಬೋಟ್ ಎಲ್ಲ ಸರ್ವೆ ಮಾಡೋದು ಎಲ್ಲ ಮನುಷ್ಯರಿಗೆ ಕೆಲಸ ಇಲ್ಲ ಈಗ ಎಲ್ಲ ತಂತ್ರಜ್ಞಾನಕ್ಕೆ ಬಿಟ್ಟಿದೆ ಅಂದರೆ ಈಗ ಇದೆಲ್ಲ ಈ ಬೇರೆ ಕಡೆಗೆಲ್ಲ ಹೋಗ್ಬೌದು ಅಂದರೆ ಗೂಗಲ್ ಮ್ಯಾಪ್ ನೋಡಿ ಎಲ್ಲ ಹೋಗ್ಬೋದು ಆನಂತರ ಇದೆಲ್ಲ ಆರ್ಡ್ರ್ ಮಾಡ್ಬೌದು ಅಂದರೆ ಫುಡ್ ಆರ್ಡ್ರ್ ಡ್ರೆಸ್ ಆರ್ಡ್ರ್ ಮನೆಯಲ್ಲೆ ಕುತ್ಕೊಂಡು ಮಾಡ್ಬೋದು ಎಲ್ಲ ಮೊಬೈಲಿಂದ ಈಗ ಮೊಬೈಲಿಂದ ಎಲ್ಲ ಮೊಬೈಲಿಂದ ಎಲ್ಲ ತಂತ್ರಜ್ಞಾನ ಎಲ್ಲ ಮುಂದುವರೆದಿದೆ ಆನಂತರ